ಸಸ್ಯಗಳಿಗೂ ಕಾಳಜಿ ಅನ್ನೋದು ತುಂಬಾ ಮುಖ್ಯ ಮಾನವನಿಗೆ ಹೇಗೆ ಅವನು ತನ್ಮೇಲೆ ಕಾಳಜಿ ಮಾಡ್ಕೊಬೇಕು ತನ್ನ ಆರೋಗ್ಯದ ಕಡೆ ಗಮನ ಕೊಡ್ಬೇಕೋ ಅಥ್ವಾ ತನ್ನ ಒಂದು ಗ್ರೋತಿಗೋಸ್ಕರ ಅವ್ನು ಕಾಳಜಿ ಮಾಡ್ಕೊಳ್ತಾನೋ ಹಾಗೆ ಒಂದು ಪುಟ್ಟ ಸಸಿ ಕೂಡ ಅದಕ್ಕು ಕಾಳಜಿ ಅನ್ನೋದು ಬೇಕಾಗತ್ತೆ ಆ ಪ್ರೋಪರ್ ವಾಟರ್ ಬೇಕಾಗತ್ತೆ ಅಥ್ವಾ ಸೂರ್ಯನ ಕಿರಣಗಳು ಬೇಕಾಗತ್ತೆ ಅದು ಬೆಳೆಯಕ್ಕೆ ಅಥ್ವಾ ಗೊಬ್ಬರ ಹೀಗೆ ಮಣ್ಣು ಆ ಅದಕ್ಕೂ ಅಷ್ಟೆ ಕಾಳಜಿ ತುಂಬಾನೇ ಮುಖ್ಯ ಹಾಗೇ ನಾವು ಅ ಬೇರೆ ಬೇರೆ ಸೀಸನ್ಸ್ಗಳಲ್ಲಿ ಅದ್ರ ಕಾಳಜಿ ಮಾಡ್ಬೇಕಾಗುತ್ತೆ ಈಗ ಮಳೆಗಾಲ ಬಂದಾಗ ಅದಕ್ಕೆ ನೀರು ಹಾಕ್ಬಾರದು ತುಂಬ ತುಂಬಾ ನೀರು ಹಾಕದರೇ ಅ ಮಳೆನೆ ಮಳೆ ನೀರೇ ಬಂದಿರುತ್ತೆ ಅದ್ರ ಮೇಲೆ ನಾವು ಮತ್ತು ನೀರು ಹಾಕದರೆ ಅದು ತುಂಬ ಎಕ್ಸೆಸ್ ಆಫ್ ವಾಟರ್ ಆಗಿ ಅದು ಅ ಹಲವಾರು ಗಿಡಗಳು ಅಥ್ವಾ ಸಸಿಗಳು ಸಾಯ್ತವೆ ಸೊ ಇದರಿಂದಾ ನಾವು ತುಂಬಾ ನೀರು ಹಾಕ್ಬಾರದು ಮಳ್ಗಾಲದಲ್ಲಿ ಅದು ಬಿಟ್ಟರೇ ಇನ್ನು ಬೇಸಿಗೆ ಕಾಲದಲ್ಲಿ ಅದು ಎಷ್ಟು ಹೀರ್ಕೊಳ್ಳುತ್ತೊ ಆ ಮಣ್ಣು ಅಷ್ಟೇ ಅಮೌಂಟ್ ಆಫ್ ನೀರು ಹಾಕ್ಬೇಕು ಅಂತ ಅದು ಬಿಟ್ಟರೇ ಇನ್ನು ಚಳಿಗಾಲದಲ್ಲಿ ಕೆಲವೊಂದು ಈ ಕ್ರೀಪರ್ಸ್ ಅಂತ ಹೇಳ್ತಾರಲ್ಲ ಆ ಒಂದು ಗಿಡಗಳೂಗೆ ಅದು ಕಟ್ತಾರೆ ಅಂದರೆ ನೆಟ್ಟಗೆ ನಿಂತ್ಕೊಳ್ಳಿ ಅಥ್ವಾ ಅದು ನೆಟ್ಟಗೆ ಸ್ಟ್ರೇಟಾಗಿ ಬೆಳಿಲಿ ಅಂತ್ಹೇಳಿ ತುಳಸಿ ಗಿಡಕ್ಕಾಗಲಿ ಸುಮಾರು ಗಿಡಕ್ಕೆಲ್ಲಾ ಈ ಥರ ಸೊಟ್ಟ ಡೊಂಕ ಬೆಳಿಬಾರದು ಅಂತ್ಹೇಲಿ ಅದಕ್ಕೆ ಕಟ್ತಾರೆ ಒಂದು ಹಗ್ಗ ಹಾಕಿ ಒಂದು ಕೋಲಿಟ್ಟು ಕಟ್ತಾರೆ ಆವಾಗದು ನೇರ್ವಾಗಿ ಬೆಳಿಯತ್ತೆ ಸೊ ಇದು ಈ ಥರ ಎಲ್ಲ ಕಾಳಜಿ ಮಾಡ್ಬೇಕು ಅಂತ ನಾನು ಹೇಳ್ತಿನಿ ಇವಾಗೊಂದು ಗಿಡ ನೆಟ್ಟಿದೇವಪ್ಪ ಅಂತಂದ ತಕ್ಷಣ ಅದೂ ಮುಗಿತು ಇನ್ನು ನನ್ನ ಕೆಲಸ ಅದಾಗದೇ ಹಣ್ಣು ಬಿಡತ್ತೆ ಹೂ ಬಿಡತ್ತೆ ತರಕಾರಿ ಬಿಡತ್ತೆ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳೊಕಾಗಲ್ಲ ಅದ್ರ ಕಾಳಜಿ ಕೂಡ ನಾವು ಮಾಡ್ಬೇಕಾಗತ್ತೆ ಅವುಕ್ಕೆ ನೀರು ಇವಾಗಾ ವೆ ದಿನಕ್ಕೆ ಒಂದು ಹೊತ್ತು ನೀರು ಹಾಕ್ಬೇಕು ಇಷ್ಟೆ ಅಮೌಂಟ್ ಆಫ್ ಅಂದರೆ ಆ ಮಣ್ಣು ಎಬ್ಸೋರ್ಬ್ ಆಗೋ ತನಕ ಆ ಮಣ್ಣು ಹೀರ್ಕೊಳ್ಳೊ ಅಷ್ಟು ನೀರು ಹಾಕ್ಬೇಕು ಅವಾಗ ಅದು ಅದು ಅದ್ರ ತನ್ನ ಬೆಳ್ವಣಿಗೆಗೆ ಆ ನೀರನ್ನೇ ಯೂಸ್ ಮಾಡ್ಕೊಳ್ಳುತ್ತೆ ಅದು ಬಿಟ್ಟರೆ ಇವಾಗ ಬರೀ ಕತ್ತಲೆ ಇರೋ ಕಡೆ ಅಥ್ವಾ ಸೂರ್ಯನ ಬೆಳ್ಕು ಇಲ್ಲದೇ ಇರೋ ಕಡೆ ಒಂದು ಗಿಡನ ನೆಡೋದಲ್ಲ ಅ ಎಲ್ಲಿ ಸೂರ್ಯನ ಕಿರಣ ಬೀಳತ್ತೆ ಕರೆಕ್ಟ್ ಅಮೌಂಟ್ ಆಫ್ ಅಂತ ನೋಡ್ಕೊಂಡು ಅಲ್ಲಿ ಸು ಒಂದು ಗಿಡನ ನೆಡಬೇಕು ಹಾಗೇ ಅದಕ್ಕೆ ಮಣ್ಣು ಕೂಡ ಅಷ್ಟೇ ಮುಖ್ಯ ಹಾಗೆ ಗೊಬ್ಬರ ಕೂಡ ನಮ್ಮನೆಯಲ್ಲಿರೋ ಎಲ್ಲ ತರಕಾರಿ ವೇಶ್ಟ್ಗಳ್ನಾ ಡಸ್ಟ್ಬಿನಿಗೆ ಹಾಕೋ ಬದಲು ಅಥ್ವಾ ರಸ್ತೆ ಹತ್ರ ಚೆಲ್ಲೋದ್ರ ಬದಲು ಈ ಒಂದು ಅದನ್ನೆ ಗೊಬ್ಬರ ಮಾಡಿ ಸ್ವಲ್ಪ ಇಟ್ಟು ಅದನ್ನ ಗೊಬ್ಬರ ಮಾಡಿ ಇಂಥಾ ಗಿಡಗಳಿಗೆ ಹಾಕಿ ಅದ್ರದ್ದು ಬೆಳ್ವಣಿಗೆಗೆ ಹೆಲ್ಪ್ ಮಾಡಬೇಕು ಅಂತ ನನ್ನ ಅನಿಸಿಕೆ ನಾನುವ ಈ ಥರ ಕಾಳಜಿ ಮಾಡಿಲ್ಲ ಆದರೆ ಕಾಳಜಿ ಮಾಡಿರೋದನ್ನ ನಾನು ನೋಡಿದ್ದೀನಿ ತುಂಬಾ ಹತ್ರದಿಂದ ನೋಡಿದ್ದೀನಿ ಅದಕ್ಕೇ ಅದು ಯಾವ ಸೀಸನ್ ಅಂತ ಅಲ್ಲ ಯಾವಾಗಲೂ ಈ ಒಂದು ಗಿಡ ನೆಟ್ಟಿದ್ದೀವಿ ಅಂದರೆ ಓಕೆ ಈಗ ಅದಕ್ಕೇ ಅದರ ಪಕ್ಕ ಎಲ್ಲ ಬೇರೆ ಬೇರೆ ಇವಾಗ ಮೆಣ್ಸಿನ ಗಿಡ ನೆಟ್ಟಿದ್ದೀವಿ ಅಂದರೆ ಅದ್ರ ಪಕ್ಕ ಬೇರೆ ಬೇರೆ ಕಸದ್ದು ಎಲ್ಲ ಇರುತ್ತೆ ಅದನ್ನೆಲ್ಲ ತಗಿಬೇಕು ಬೇರೆ ಬೇರೆ ಹಸಿ ಹುಲ್ಗಳು ಥರ ಎಲ್ಲಾ ಬೆಳ್ದಿರತ್ತೆ ಆದರು ಸೊ ಅದರಿಂದ ಆ ಮೆಣ್ಸಿನ್ಕಾಯಿ ಗಿಡಕ್ಕೆ ಬೆಳೆಯಕ್ಕೆ ತುಂಬ ಡಿಸ್ಟಬ್ ಆಗ್ತಾಯಿರತ್ತೆ ಸೊ ಅದನ್ನೆಲ್ಲ ಕಿತ್ತು ವಗಾಸ್ಬೇಕು ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಕು ನೀರು ಹಾಕ್ಬೇಕು ಮಣ್ಣಿಲ್ಲ ಅಂದ್ರೆ ಮಣ್ಣು ಹಾಕ್ಬೇಕು ಅ ಗೊಬ್ಬರ ಹಾಕ್ತಾಯಿರ್ಬೇಕು ಹೀಗೇ ಅದರ ಬಗ್ಗೆ ಕಾಳಜಿ ಮಾಡ್ಬೇಕು ಅಂತ ನನ್ನ ಅನಿಸಿಕೆ